ಆಕ್ಚುಲಿ ಹಾಡು ಗಾಯನ ಅಂತ ಅಂದರೆ ಹಾಡು ಹಾಡನ್ನು ಹಾಡೋದು ಈ ನಟ ಆಗಿರ್ಬೋದು ಅಥವಾ ವೃತ್ತಿಪರವಾಗಿರತಕ್ಕಂತ ಸಂಗೀತಗಾರರು ಹಾಡಗಾರರು ಭಜನಾ ಹಾಡಗಾರರು ಅವ್ರು ಹಾಡ್ತಕ್ಕಂಥ ಗ ಗಾಯನ ಅಂಥದ್ದು ಆ್ಯಕ್ಚುಲಿ ಇದು ಬಹಳ ಅಂದರೆ ಇದಕ್ಕೆ ಮುಖ್ಯವಾಗಿ ಉಸಿರಾಟದ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟು ಇದು ಬ್ರೀದನ್ನು ಒಳಗೆ ತೆಗೆದುಕೊಳ್ಳುವುದು ಹೊರಗೆ ಹಾಕುವುದು ಒಳಗೆ ಉಸಿರಾಟವನ್ನು ಇಡೀ ಉಸಿರಾಟವನ್ನು ತಗೊಂಡು ನಾಭಿಯಿಂದ ತಮ್ಮ ನಮ್ಮ ಧ್ವನಿಯನ್ನು ಅಥವಾ ಆ ರಾಗದ ಮೂಲಕ ಪ್ರತಿಪಾದಿಸುವುದು ಆ್ಯಕ್ಚುಲಿ ಇದಕ್ಕೆ ಅಂದ್ರೆ ಆ್ಯಕ್ಚುಲಿ ಬ್ರೀದಿಂಗ್ ಪ್ರತಿ ದಿನ ನಾವು ಬ್ರೀದಿಂಗ್ ಎಕ್ಸಸೈಜ್ ಮಾಡೋದರಿಂದ ಬಹಳ ಒಳ್ಳೆಯ ಗಾಯಕರಾಗ್ಬೋದು ಯಾಕಂತಂದ್ರೆ ಬ್ರೀದಿಂಗ್ ಪ್ರ್ಯಾಕ್ಟೀಸ್ ಇರ್ತದಲ್ಲ ಅದು ಯಾವಾಗಲೂ ರಾಗವನ್ನು ಎಷ್ಟು ಬೇಕೋ ಅಷ್ಟು ಬಿಡ್ಬೋದು ಯಾವ ಧ್ವನಿಯ ಮೂಲಕ ಬಿಡಬಹುದು ಅಂದರೆ ಧ್ವನಿಯ ಬೇರೆ ಬೇರೆ ಬೇರೆ ಸ್ತರಗಳನ್ನು ಇಲ್ಲಿ ಉಚ್ಚರಿಸ್ಬಹುದು ಹಾಗಾಗಿ ಅಂದ್ರೆ ಆ ಬ್ರೀದಿಂಗ್ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ ಅಂತ ಹೇಳ್ಬೋದು ಮತ್ತು ಇದನ್ನು ಪ್ರತಿನಿತ್ಯವು ಒಂದು ಗಂಟೆ ಅಭ್ಯಾಸ ಮಾಡೋದರಿಂದ ನಿಜವಾಗ್ಲೂ ನಮಗೆ ಬ್ರೀದಿಂಗ್ ಕಂಟ್ರೋಲ್ ಬರ್ತದೆ ಅದನ್ನೇ ಅಭ್ಯಾಸ ಮಾಡೋದಂದರೆ ಈಗ ಯಾವುದೋ ಒಂದು ಬಯಲು ಪ್ರದೇಶದಲ್ಲಿ ಹೋಗಿ ಬೆಟ್ಟದ ಜೊತೆಗೆ ಮಾತಾಡೋದು ಗಿಡದ ಜೊತೆಗೆ ಮಾತಾಡೋದು ಚೀರೋದು ಬೇರೆ ಬೇರೆ ಬೇರೆ ಸ್ತರಗಳಿಂದ ಚೀರೋದು ನೀರಿನಲ್ಲಿ ಬ್ರೀದಿಂಗನ್ನು ಪ್ರ್ಯಾಕ್ಟೀಸ್ ಮಾಡೋದು ಉಸಿರಾಟದ ಪ್ರಕ್ರಿಯೆಗಳನ್ನು ಬೇರೆ ಬೇರೆ ರೀತಿ ಮಲಗಿ ಮಾಡೋದು ಹಾಂ ಆದರೆ ಈಗ ಪರಿಸರದಲ್ಲಿ ಇರತಕ್ಕಂತ ಕಾಡದಲ್ಲಿರತಕ್ಕಂತ ಪ್ರಾಣಿಗಳಾಗಿರ್ಬೋದು ನಮ್ಮ ಸುತ್ತಮುತ್ತಲ ಇರತಕ್ಕಂತ ಪ್ರಾಣಿ ಪಕ್ಷಿಗಳ ರೀತಿ ನಾವು ಏನಾದ್ರೂ ಅದನ್ನು ಇಮಿಟೇಟ್ ಮಾಡಿಕೊಂಡು ಅದು ಈಗ ಉದಾಹರಣೆಗೆ ಎಕ್ಸಾಂಪಲ್ ಹೇಳಬೇಕು ನಾಯಿ ನಾಯಿ ಯಾವ ರೀತಿ ಉಸಿರಾಟನ ಮಾಡ್ತೆ ಅದೇ ರೀತಿ ನಾವು ಸಹ ಅದರದ್ದು ಅಂದ್ರೆ ಆ ರೀತಿಯ ಒಂದು ಫಾರ್ಮಿಗೆ ಹೋಗಿ ಅಥವಾ ಕೂತುಕೊಂಡು ಬ್ರೀದನ್ನು ಮಾಡ್ತಾ ಮಾಡ್ತಾ ಅದರಿಂದ ಧ್ವನಿ ತೆಗಿತಾ ಹೋದಾಗೆ ಬಹುಶಃ ಅಂದರೆ ನಮ್ಮ ಹಾಡಿನ ಮೇಲೆ ಗಾಯನದ ಮೇಲೆ ಕಂಟ್ರೋಲಿಂಗ್ ಕೆಪಸಿಟಿನ ನಾವು ಸಾಧಿಸ್ಕೊಳ್ಬೋದು ಒಬ್ಬ ಒಳ್ಳೆಯ ನಟ ಒಳ್ಳೆಯ ಹಾಡುಗಾರಯಿದ್ದವನು ಆ್ಯಕ್ಚುಲಿ ಇದನ್ನು ನಮಗೆ ಬೇರೆ ಬೇರೆ ತರಬೇತಿ ಶಾಲೆಗಳಲ್ಲೂ ಸಹ ಇದನ್ನು ಒಂದ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅಂದರೆ ಉಸಿರಾಟದ ಮೇಲೆ ಇರತಕ್ಕಂತ ಬೇರೆ ಬೇರೆ ಎಕ್ಸಸೈಸ್ಗಳನ್ನು ಕೋ ಸಹ ಹೇಳ್ಕೊಟ್ಟು ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡಿಕೊಂಡಾಗ ಏನಾಗ್ತದಂತಂದರೆ ಆಮೇಲೆ ಅನುಭವಿ ನಟನೆಗಾಗಿರ್ಬೋದು ಅನುಭವಿ ಗಾಯಕನಾಗಿರ್ಬೋದು ಅವರಿಗೆ ತನ್ನಿಂದ ತಾನೇ ಇದು ಗೊತ್ತಾಗ್ತದೆ ನಿಜ್ವಾಗ್ಲು ಒಬ್ಬ ಒಳ್ಳೆಯ ಪ್ರೊಫೆಷ್ನಲಿಸ್ಟ್ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅಂತ ಅಂದರೆ ಅವನು ಒಳ್ಳೆಯ ಅದು ಸತತ ಸಾಧನೆ ಮಾಡಿರ್ತಾನೆ ಆ ಸಾಧನೆ ಮಾಡೋದರಿಂದ ಅವ್ರು ಉಸಿರಾಟದ ಮೇಲೆ ನಿಯಂತ್ರಣ ಹಿಡಿ ಹಿಡಿಸ್ಲಿಕ್ಕೆ ಹಿಡ್ಕೊಳ್ಲಿಕ್ಕೆ ಸಾಧ್ಯತೆಗಳಿದೆ ಇಲ್ಲಪ್ಪ ಅಂತ ಅಂದರೆ ಅವರು ಅಂಥ ಒಳ್ಳೆಯ ಉತ್ತಮ ಕಲಾವಿದರಾಗಲಿಕ್ಕೆ ಸಾಧ್ಯವಿಲ್ಲ ರಿಯಾಜ್ ಅಂತಂತ ಹೇಳ್ತಾರೆ ಅಂದರೆ ದಿನಾ ಪ್ರತಿನಿತ್ಯವು ಬೆಳಿಗ್ಗೆ ಎದ್ದು ಈಗ ನಾವೊಬ್ಬ ನಟನಾಗಿ ನಾನು ಪ್ರತಿನಿತ್ಯವೂ ಸಹ ಉಸಿರಾಟದ ಮೇಲೆ ಬ್ರೀದಿಂಗ್ ಮೇಲೆ ಇವತ್ತು ಯಾವುದೋ ಒಂದು ಬಿ ಎಡ್ ಕಾಲೇಜಿನಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ನಾವು ಮಕ್ಕಳಿಗೆ ಉಸಿರಾಟದ ಪ್ರಕ್ರಿಯೆಗಳನ್ನು ತಿಳಿಸ್ತಾ ತಿಳಿಸ್ತನೇ ಮುಂದೆ ವಾಚಿಕ ಹೇಗೆ ಅಭಿನಯ ಹೇಗೆ ಭಾವ ಹೇಗೆ ಅಂತಲೇ ಹೇಳ್ಬೋದು